ಹಾಂ ಹೇಳ್ರಿ ಹಾಂ ಹೇಳ್ರಿ ನಾವೇ ಡಾಕ್ಟ್ರ ಹಾಂ ಯಾರು ಶಿವಾನಂದ ಅಲ್ಲವಾ

ಹಾಂ ಹೇಳ್ರಿ ಇಲ್ಲ ಗುಳ್ಗಿ ಇಂಜೆಕ್ಷನ್ ಕೊಟ್ಟಿದ್ನಲ್ಲ ಕಡ್ಮೆ ಆಗಿರಬೇಕಿತ್ತಲ್ಲ ಗುಳ್ಗಿಯೆಲ್ಲ ಟೈಮ್ ಟು ಟೈಮ್ ತಗೋಳ್ತಿದ್ದಿರಾ ಬೆಳಗ್ಗೆ ರಾತ್ರಿ ಉಟತ್ ಊಟ ಆದ್ಮೇಲೆ ಊಟ ಮುಗ್ದ ಮೇಲೆ ಎಲ್ಲ ಗುಳ್ಗಿಗಳು ಇದ್ವಲ್ಲಾ ಅವನ್ನೆಲ್ಲ ತಗೊಂಡಿದ್ದೀರಾ ಬಿಸಿ ನೀರು ಕುಡ್ದಿದ್ರಾ ನೀವು ಮತ್ತೆ ಬಿಟ್ಟು ಬಿಟ್ಟು ಹಾಗೆ ಇದ್ರೆ ಹೊರ್ಗೆನಾದ್ರೂ ತಿಂದಿದ್ರ ಐಸ್ಕ್ರಿಮ್ ಅಥ್ವ ಕೂಲ್ ಡ್ರಿಂಕ್ಸ್ ಏನಾದರು ಕುಡ್ದು ಹಾಗೇನು ಇದಾಗಿತ್ತಾ ಹೊರ್ಗೆನಾದ್ರು ತಿಂಡಿ ತಿಂದಿದ್ರಾ ಹೋದಾಗಿಂದ ಏನು ಇದಿಲ್ಲ ಇಲ್ಲ ಸ್ವಲ್ಪ ಹೊರ್ಗಡೆ ಅಡ್ಡಾಡಕ್ಕೆ ಹೋಗ್ಬೇಡ್ರಿ ಅದನ್ನೇ ಗುಳಿಗೆ ತಗೋರಿ ಬೇಕಾದ್ರೆ ಸೋಮವಾರ ಬರ್ರಿ ಆಸ್ಪತ್ರೆ ಕಡಿಗೆ ಬರ್ರಿ ಬಂದು ಇಲ್ಲ ನಾಳೆ ಭಾನುವಾರ ಅಲ್ಲ ನಾನು ಸಪ್ಪ ಹೊರ್ಗಡೆ ಹೋಗ್ಬೇಕ್ ಅಂದ್ಕಂಡಿದ್ದೀನಿ ನಿಮಗೆ ಸೋಮವಾರ ಬರ್ರಿ ಅವ ಏನು ಬರ್ದು ಕೊಟ್ಟಿದ್ನಲ್ಲಾ ಇಂಜೆಕ್ಷನ ಅವೆಲ್ಲ ಮತ್ತು ಗುಳ್ಗಿ ತಗೊಂಡು ಬನ್ರಿ ಎಷ್ಟೆಷ್ಟು ತಗೊಂಡಿದ್ದೀರಿ ಅವನ್ನೆಲ್ಲ ನೋಡಿ ಮತ್ತು ಕಡಿಗೆ ಈಗ ಸದ್ಯಕ್ಕೆ ಈಗ ನಾಳಿನ ಮಟ್ಟಿಗೆ ಈ ಗುಳ್ಗಿ ಅದಾವ ಇಲ್ರಿ ಮುಂಜಾಲೆ ರಾತ್ರಿ ತಗಣವು ಕಶಾಯ ಕುಡಿರಿ ಬಿಸ್ನೀರು ಕುಡಿರಿ ಮಕ್ಡೆ ತಣ್ಣಿರು ಕುಡಿಯೋಕೆ ಹೋಗ್ಬೇಡ್ರಿ ಮಕ್ಡೆ ಹೊರಗೆ ಏನು ತಿಂಡಿ ಗಿಂಡಿ ತಿನ್ನೊಕೆ ಹೋಗ್ಬೇಡ್ರಿ ಕೊಲ್ಡ್ ಇದ್ದಿದ್ ಏನು ಕುಡಿಯೊಕ್ ಓಗ್ಬೇಡ್ರಿ ಸದ್ಯದ ಮಟ್ಟಿಗೆ ಸೊಮವಾರ ಮುಂಜಾಲೆ ಹಾಂಗೆ ಬರ್ರಿ ನೋಡೋಣ ಏನಾಗತ್ತೋ ಅದೆಲ್ಲ ಬರ್ರಿ ಬರ್ರಿ ಬರ್ರೀ